ನಾನು ನಮ್ಮ ತಾಯಿ ಊರಿಗೆ ಹೋಗುವಾಗ ನಮ್ಮಅಕ್ಕ ಮಕ್ಳು ಬರ್ತಾರೆ ರಜೆ ಇದೆ ಅಂತ ಆಮೇಲೆ ಅವ್ರು ಬಂದು ನನ್ನನ್ನು ಕೇಳ್ತಾ ಇರ್ತಾರೆ ನನಗೆ ರವೆ ಲಡ್ದು ತುಂಬ ಚೆನ್ನಾಗ್ ಮಾಡ್ತಿಯಲ್ಲ ನೀನು ನನಗೆ ರವೆ ಕೊಡು ಲಡ್ಡು ಮಾಡಿಕೊಡು ಅಂತ ಕೇಳ್ತಾರೆ ನಾನು ಸರಿ ಅಂತ ಮಾಡಿಕೊಡ್ತೀನಿ ಅವರು ಕೇಳ್ತಾರೆ ನೀನ್ ಹೇಗ್ ಮಾಡ್ತೀಯ ಅದು ರವೆ ಲಡ್ಡು ತುಂಬ ಚೆನ್ನಾಗ್ ಮಾಡ್ತಿಯಲ್ಲ ನನ್ಗೆ ಮಾ ಪ್ಲೀಸ್ ನನ್ಗೆ ಹೇಳ್ಕೊಡ್ ಅಂತ ಕೂಡ ಅವ್ರು ಕೇಳ್ತಾರೆ ಆಮೇಲೆ ನಾನು ಅವ್ರಿಗೆ ಹೇಳ್ತೀನಿ ಫಸ್ಟು ಏನ್ಮಾಡಬೇಕಂದ್ರೆ ವಾಟರ್ ಒಂದು ಗ್ಲಾಸ್ ಹಾಕ್ಕೋಬೇಕು ಅದೇ ರೀತಿ ಅದ್ರಲ್ಲಿ ಸ್ವಲ್ಪ ಮಿಲ್ಕ್ಸ್ ಮಿಲ್ಕ್ ಸ್ವಲ್ಪ ಮಿಕ್ಸ್ ಮಾಡಿಕೋಬೇಕು ಇಲ್ಲದೆ ಇದ್ದರೆ ವಾಟರು ಹಾಲು ಮಿಕ್ಸ್ ಮಾಡದೆ ಇರೋವು ಕೂಡ ಬರೀ ಹಾಲಲ್ಲೆನು ಮಾಡ್ಬೌದು ನಾನ್ ಹೇಗೆ ಮಾಡ್ತೀನಿ ಅಂದರೆ ಹಾಲಲ್ಲಿ ಮಿಕ್ಸ್ ಮಾಡ್ಕೊಳ್ತಿನಿ ರವೆ ಒಂದು ಕಪ್ ಎತ್ಕೊಳ್ತಿನಿ ರವೆ ಒಂದು ಕಪ್ ಎತ್ಕೊಂಡಿದ್ದ ತಕ್ಷಣ ಅದಕ್ಕೆ ಸ್ವಲ್ಪ ಅದಕ್ಕೆ ತಕ್ಕ ತಕ್ಕ ಮಟ್ಟಿಗೆ ನಾನು ಏನ್ಮಾಡ್ತೀನಿ ಹಾಲು ಹಾಕ್ತಿನಿ ಮಿಕ್ಸ್ ಮಾಡ್ತೀನಿ ಇವಾಗ ಚಪಾತಿಗೆ ನಾವು ಯಾವ ರೀತಿ ಹಿಟ್ಟನ್ನು ಮಿಕ್ಸ್ ಮಾಡ್ತೀರಿ ಅದೇ ರೀತಿ ನಾವು ಮಿಕ್ಸ್ ಮಾಡ್ತೀನಿ ಆಮೇಲೆ ಒಂದು ಒಂದು ಫಿಫ್ಟಿನ್ ಮಿನಿಟ್ಸ್ ನಾನು ಅದನ್ನು ಹಂಗೆ ಬಿಡ್ತೀನಿ ಬಿಟ್ಟಾದ ನೆಕ್ಸ್ಟು ಆಮೇಲೆ ಫಿಫ್ಟಿನ್ ಮಿನಿಟ್ಸ್ ಆಗಿದ ತಕ್ಷಣ ಆಮೇಲೆ ಅದನ್ನು ಎತ್ಕೊಂಡು ಚಪಾತಿ ಥರ ಉಂಡೆ ಉಂಡೆ ಹಿಡಿದ್ಬಿಟ್ಟು ಚಪಾತಿ ಥರ ಮಾಡ್ತೀನಿ ಚಪಾತಿ ಥರ ಮಾಡ್ಬಿಟ್ಟು ಏನ್ಮಾಡ್ತೀನಿ ಅಂದರೆ ತವ ಇಕ್ಕೊಳ್ತೀನ್ ಗ್ಯಾಸ್ ಮೇಲೆ ಲೊ ಫ್ಲೇಮಲ್ಲಿ ಇಕ್ಕೊಳ್ತೀನಿ ಹೈ ಫ್ಲೇಮಲ್ಲಿ ಇಕ್ಬಾರದು ಯಾಕೆಂದರೆ ಸೀದು ಹೋಗುತ್ತೆ ಅದರಿಂದ ಲೊ ಫ್ಲೇಮಲ್ಲಿ ಇಕ್ಕೋಬೇಕು ಆಮೇಲೆ ಲೊ ಫ್ಲೇಮಲ್ಲಿ ಇಕ್ಕೊಂಡು ಆ ಕಡೆ ಈ ಕಡೆ ತಿರಿಸ್ತ ಇರ್ತೀನಿ ಸೊ ಐದು ಐದು ನಿಮಿಷಕ್ಕೆ ನಾನು ಆ ಕಡೆ ಈ ಕಡೆ ತಿರಿಸ್ತ ಇರ್ತೀನಿ ಆಮೇಲೆ ಏನ್ಮಾಡ್ತೀನಿ ಅಂದರೆ ಆ ಚಪಾತಿ ಇದೆಯಲ್ಲ ಒಂದು ಪ್ಲೇಟ್ ಅಲ್ಲಿ ಹಾಕ್ಕೊಂಡು ಆ ಫ್ಯಾನ್ ಕೆಳಗಡೆ ಇಕ್ ಬಿಡ್ತೀನಿ ಅದು ಫುಲ್ ಡ್ರೈ ಆಗಬೇಕು ಅಂದರೆ ಫುಲ್ ಆರಿ ಹೋಗಿಬಿಡ್ಬೇಕು ತುಂಬ ಬಿಸಿಯಾಗಿರಬಾರ್ದು ಅದೇ ರೀತಿ ನಾನು ಏನ್ಮಾಡ್ತೀನಿ ಅಂದರೆ ಒಂದು ಐದು ಚಪಾತಿ ಒಂದು ನಾಲ್ಕು ಚಪಾತಿ ನಾನು ಮಾಡ್ಕೊಳ್ತೀನಿ ಮಾಡ್ಕೊಂಬಿಟ್ಟು ಆಮೇಲೆ ಮಿಕ್ಸಿ ಜಾರ್ಗೆ ಹಾಕ್ತಿನಿ ಅದನ್ನು ಪುಡಿ ಆಗುತ್ತೆ ಆ ಪುಡಿ ಆದ ನಂತರ ಮತ್ತು ಸಕ್ಕರೆ ಎತ್ಕೊಳ್ತೀನಿ ಅದಕ್ಕೆ ತಕ್ಕ ಮಟ್ಟಿಗೆ ಸಕ್ಕರೆ ಎತ್ಕೊಳ್ತೀನಿ ಸಕ್ಕರೆ ಎತ್ಕೊಂಡು ಸಕ್ಕರೆ ಅಷ್ಟೇ ಮಿಕ್ಸಿಯಲ್ಲಿ ಹಾಕೊಳ್ತೀನಿ ಮಿಕ್ಸಿಯಲ್ಲಿ ಹಾಕೋದರಿಂದ ಪೌಡರ್ ಆಗುತ್ತಲ್ಲ ಅದಕ್ಕೆ ಫುಲ್ಲು ಚೆನ್ನಾಗಿ ರವೆಗೆ ಹಿಡಿಯುತ್ತೆ ಅದೇ ರೀತಿ ಕೊಬ್ಬರಿ ಒಣ ಕೊಬ್ಬರಿ ಎತ್ಕೊಳ್ತೀನಿ ಒಣ ಕೊಬ್ಬರಿ ಎತ್ಕೊಂಡು ಅದುನು ಅಷ್ಟೇ ಚಿಕ್ಕ ಚಿಕ್ಕ ಪೀಸ್ ಮಾಡಿ ಜಾರ್ಗೆ ಹಾಕಿಬಿಟ್ಟು ಅದನ್ನು ಮಿಕ್ಸಿಗೆ ಹಾಕ್ತಿನಿ ಮತ್ತು ಏಲಕ್ಕಿ ಅದನ್ನು ಕೂಡ ಅಷ್ಟೆ ಅದ್ರ ಜೊತೆ ಹಾಕೊಂಡು ಪುಡಿ ಮಾಡಿಕೊಂಡು ಎಲ್ಲಾ ಒಂದು ಇದ್ರಲ್ಲಿ ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡಿ ಉಂಡೆ ಹಿಡಿತೀನಿ ಉಂಡೆ ಹಿಡಿಯೊವಾಗ ಅಷ್ಟೊಂದು ಸ್ಮೂತಾಗಿರುತ್ತೆ ಚೆನ್ನಾಗಿರುತ್ತೆ ಒಂದೊಂದು ಸಾರಿ ನಮಗೆ ಇಲ್ಲ ನೈ ಸ್ವಲ್ಪ ಹಾಕಿ ಅದ್ರಲ್ಲಿ ಮಾಡಿದರೆ ತುಂಬ ಚೆನ್ನಾಗಿರತ್ತೆ ಅಂತ ಹೇಳೋವಾಗ ಒಂದು ತವದಲ್ಲಿ ಸ್ವಲ್ಪ ಸ್ವಲ್ಪ ನೈ ಹಾಕ್ಕೊಂಡು ಅದ್ರಲ್ಲಿ ದ್ರಾಕ್ಷಿ ಗೋಡಂಬಿ ಹಾಕ್ಬಿಟ್ಟು ಮತ್ತು ಆ ರವೆ ಇದೆಯಲ್ಲ ಆ ರವೆಯಲ್ಲಿ ಹಾಕ್ಬಿಟ್ಟು ಮತ್ತು ಉಂಡೆ ಮಾಡ್ತೀರಿ ಚೆನ್ನಾಗಿರುತ್ತೆ ಸ್ವೀಟಾಗಿ ಅಷ್ಟೊಂದ್ ಚೆನ್ನಾಗಿರುತ್ತೆ ಅದೇ ರೀತಿ ನಾನು ಮಾಡೋ ಕೇಸರಿ ಭಾತ್ ಅಂದರೆ ಅವ್ರಿಗೆ ತುಂಬ ಇಷ್ಟ ನಮ್ಮ ಅಕ್ಕ ಮಕ್ಕಳ್ಗೆ ಅವ್ರಿಗು ಅಷ್ಟೇ ಕೇಸರಿ ಭಾತ್ ಮಾಡಿಕೊಡ್ತೀನಿ ಪಾಯಸ ಮಾಡಿಕೊಡ್ತೀನಿ ಹಾಲು ಪಾಯಸ ಅಂದರೆ ಅವ್ರಿಗೆ ತುಂಬ ಇಷ್ಟ ಅದಕ್ಕೆ ನಾನು ಹಾಲು ಪಾಯಸ ಮಾಡಿಕೊಡ್ತೀನಿ ಅದ್ರ ಜೊತೇಲಿ ಕೊಬ್ಬರಿ ಸೇರಿಸಿದ್ರೆ ಇನ್ನು ಚೆನ್ನಾಗಿರುತ್ತೆ ತುಂಬ ಚೆನ್ನಾಗ್ ಮಾಡಿಕೊಡ್ತೀನಿ ಆಮೇಲೆ ಒಂದೊಂದುಸರಿ ಏನ್ಮಾಡ್ತೀರ್ ಅಂದರೆ ರಜೆಗಳೆಲ್ಲ ರಜೆಗ್ಳು ಇರೋದರಿಂದ ನಾವು ಅವಾಗ ಅವಾಗ ನಾನ್ ವೆಜ್ ಮಾಡ್ತಿರಲ್ಲ ನಾನೆನ್ಮಾಡ್ತೀನಿ ಅಂದರೆ ಆ ಚಿಕನ್ ಎತ್ಕೊಂಡು ಒಂದು ತವ ಮೇಲೆ ಆಯಿಲ್ ಹಾಕಿ ಸ್ವಲ್ಪ ಮೆಣ್ಸಿನ್ ಪುಡಿ ಸ್ವಲ್ಪ ಅರ್ಶಿಣ ಪುಡಿ ಸ್ವಲ್ಪ ಸಾಲ್ಟ್ ಹಾಕ್ಬಿಟ್ಟು ಏನ್ಮಾಡ್ತೀನಿ ಆ ಚಿಕನ್ ಹಾಕ್ಬಿಟ್ಟು ಚೆನ್ನಾಗ್ ರೋಸ್ಟ್ ಮಾಡ್ತೀನಿ ಸೊ ಅಷ್ಟಕ್ಕೇ ಅದು ಅಷ್ಟೋಂದ್ ಟೇಸ್ಟ್ ಆಗಿರುತ್ತೆ ಅದ್ರ ಜೊತೆಗೆ ಏನ್ಮಾಡ್ತೀನಿ ಅಂದರೆ ಬಿರಿಯಾನಿ ಮಾಡ್ತೀನಿ ಬಿರಿಯಾನಿ ಮಾಡಿಬಿಟ್ಟು ಬಿರಿಯಾನಿ ಕೂಡ ಬಿರಿಯಾನಿ ಜೊತೆಗೆ ಶೇರ್ವ ಮಾಡ್ತೀನಿ ಶೇರ್ವ ಮಾಡಿ ಇದೆಲ್ಲ ಎತ್ಕೊಂಡು ಹೋಗಿ ಅವ್ರಿಗೆ ಕೊಡ್ತೀನಿ ಅವ್ರ್ ತಿನ್ಕೊಂಡು ಎಷ್ಟು ಚೆನ್ನಾಗ್ ಮಾಡಿದ್ಯ ತುಂಬ ಚೆನ್ನಾಗಿದೆ ಅಂತ ಅವರು ತಿಂತಾ ಇರ್ತಾರೆ ಅದೇ ರೀತಿ ನನಗು ಅಷ್ಟೆ ಟೈಮ್ ಸ್ವಲ್ಪ ಇರುತ್ತಲ್ಲ ನನ್ನ ಟೈಮ್ ಇರುವಾಗ ನನಗೆ ಏನು ಬೇಕೋ ನಾನು ಮಾಡ್ಕೊಳ್ತೀನ್ ಅದೇ ರೀತಿ ನನ್ನ ಮಗನಿಗು ಮಾಡಿಕೊಡ್ತೀನಿ ಏನಾದರೂ ಫಂಕ್ಷನ್ಸ್ ಬಂದ್ರು ಅಷ್ಟೆ ಅದರಲ್ಲೂ ಮಾಡ್ತೀನಿ ಒಂದೊಂದು ಸರಿ ನಾನೇನು ಮಾಡ್ತೀನಿ ಅಂದರೆ ನಾನು ಜಾಬ್ಗೆ ಹೋಗ್ಬೇಕಲ್ಲ ಜಾಬ್ ಹೋಗ್ತಿರಬೇಕಾದ್ರೆ ಸೊ ಅಲ್ಲಿ ನಮ್ಮ ಕೋಲಿಗ್ಸ್ ಇದ್ದಾರಲ್ಲ ನಮ್ಮ ಕೋಲಿಗ್ಸ್ ಅದು ಮಾಡ್ಕೊಂಬಾ ಇದು ಮಾಡ್ಕೊಂಬಾ ಅಂತ ಅವರು ಹೇಳ್ತಾರೆ ಅದೇ ರೀತಿ ಅವರು ಮಾಡ್ಕೊಂಡು ಬರ್ತಾರೆ ನಾನು ಮಾಡ್ಕೊಂಡು ಹೋಗಿ ಅವ್ರ್ಗೆ ಹೋಳ್ಗೆ ಕೊಡ್ತೀನಿ ಬೋಂಡಾ ಈ ರೀತಿ ಏನೇನೊ ಸ್ವಲ್ಪ ಐಟಮ್ಸ ನಾನು ಎತ್ಕೊಂಡು ಹೋಗ್ತೀನಿ ನಾನ್ ವೆಜ್ ಅಲ್ಲಿ ಎತ್ಕೊಂಡು ಬರ್ತಾರೆ ನಮ್ಮ ಕಾಲೇಜ್ ಇಲ್ಲಿ ನಮ್ಮ ಕೋಲಿಗ್ಸು ಸೊ ಅದೇ ರೀತಿ ನಾನು ನಾನ್ ವೆಜ್ ಐಟೆಮ್ ಮಾಡ್ಕೊಂಡು ಓದ್ಕೊಂಡು ಹೋಗ್ತೀನಿ ಮತ್ತು ಫಿಶ್ ಫ್ರೈ ಫಿಸ್ ಸಾಂಬಾರು ಎಲ್ಲ ಮಾಡ್ಕೊಂಡು ಎತ್ಕೊಂಡು ಹೋಗ್ತಿನಿ ಆಮೇಲೆ ಅವರು ತಿಂತಾರೆ ನಾವೆಲ್ಲ ಒಂದು ಕಡೆ ಕುತ್ಕೊಂಡು ತಿಂತಾ ಇರ್ತಿರಿ ಮಾತಾಡ್ತಾ ಇರ್ತೀರಿ ಹೇಗೆ ಮಾಡ್ತಿಯಾ ಏನು ಹಾಕ್ತಿಯ ಅಂತ ಅವರು ಕೇಳ್ತಾ ಇರ್ತಾರೆ ನಾನು ಹೇಳ್ತೀನಿ ನಾನು ಹಿಂಗೆ ಮಾಡ್ತೀನಿ ನೀವು ಯಾವ ರೀತಿ ಮಾಡ್ತೀರ ಅದೇ ರೀತಿ ನಾನು ಮಾಡ್ತೀನಿ ಅಂತ ಹೇಳೋವಾಗ ಅವರು ಇಲ್ಲ ನೀನ್ ನನಗಿಂತ ತುಂಬ ಚೆನ್ನಾಗ್ ಮಾಡ್ತಿಯಾ ಅಂತ ಅವ್ರು ಹೇಳ್ತಾರೆ